ನಾನು ನಮ್ಮ ಭಾರತೀಯ ಸಂಸ್ಕೃತಿಗೆ ಹೆಚ್ಚಾಗಿ ಒತ್ತು ಕೊಡುವುದರಿಂದಾಗಿ ಯಾವುದೇ ಒಂದು ವಿಷಯದಲ್ಲಿ ಆಗಿರಲಿ ಯಾವುದೇ ಒಂದು ವಿಷಯವಾಗಿರಲಿ ಅದು ತುಂಬ ಅಚ್ಚುಕಟ್ಟಾಗಿ ನಿರ್ಮಾಣವಾಗಬೇಕೆಂಬುವುದು ನನ್ನ ವಾದ ಮುಖ್ಯವಾಗಿ ನಮ್ಮ ಸಂಸ್ಕೃತಿಯ ವಿಷಯಕ್ಕೆ ಬಂದಾಗ ನಾನು ನನ್ನ ಉಡುಗೆಗಳ ಸಂಸ್ಕೃತಿಗೆ ಹೆಚ್ಚಾಗಿ ಒತ್ತನ್ನು ಕೊಡುತ್ತೇನೆ ನನ್ನ ಸಂಸ್ಕೃತಿಯ ಪ್ರಕಾರ ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಿ ಮಹಿಳೆಯರು ಒಳ್ಳೆಯದಾಗಿ ಸೀರೆಯನ್ನು ಹಾಕಿ ಅಥವಾ ಚೂಡಿದಾರವನ್ನು ಧರಿಸಬೇಕು ಅಥವಾ ಮೈಕೈ ಮುಚ್ಚುವ ಬಟ್ಟೆಗಳನ್ನು ಹಾಕಬೇಕು ಇದು ನಮ್ಮ ಭಾರತೀಯ ಸಂಸ್ಕೃತಿ ಎಂಬುದು ನನ್ನ ಪರಸ್ಪರ ವಾದ ಅದಲ್ಲದೆ ನಮ್ಮ ಸಂಸ್ಕೃತಿಯಲ್ಲಿರುವ ಕಲೆಗಳು ಕರ ಕುಶಲತೆಗಳು ವಾಹ್ ಅದಕ್ಕೆ ಯಾವುದೇ ಸಾಟಿಗಳು ಕೂಡ ಇಲ್ಲ ನನ್ನ ಸಂಸ್ಕೃತಿಯ ಪ್ರಕಾರ ಯಾವುದೇ ಒಂದು ಕರಕುಶಲತೆಗಳನ್ನು ಮಾಡುವಾಗ ಅದು ಅದರದೇ ಆದ ನಿಯಮಗಳನ್ನು ಪಾಲಿಸಿ ಮಾಡಬೇಕು ಮತ್ತು ಯಾವುದೇ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗುವಾಗ ಅಲ್ಲಿ ಕರಕುಶಲತೆಗಳು ತುಂಬ ಅದ್ಭುತವಾಗಿ ಮತ್ತು ನಮ್ಮ ಸಂಸ್ಕೃತಿಯನ್ನು ಬೆಂಬಲಿಸುವುದರ ಈ ಬೆಂಬಲಿಸುವ ಥರ ಇರಬೇಕು ಮತ್ತು ಯಾವುದೇ ಕರಕುಶಲತೆಗಳು ಕೂಡ ಅದು ಭಾರತೀಯ ಸಂಸ್ಕೃತಿಗೆ ಅಥವಾ ನಾನು ಪಾಲಿಸುವ ಸಂಸ್ಕೃತಿಗೆ ಅವಮಾನ ಮಾಡುವ ರೀತಿ ಇರಬಾರ್ದು ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಗೆ ಅದ್ರದ್ದೆ ಆದ ಒಂದೊಂದು ರೀತಿಯ ಕಲೆಗಳಿವೆ ಅಲ್ಲದೆ ನಾನು ಹೆಚ್ಚಾಗಿ ನಾನು ಪಾಲಿಸಿಕೊಂಡು ಬಂದ ಸಂಸ್ಕೃತಿ ಅಂದರೆ ಯಕ್ಷಗಾನ ನಾನು ಯಕ್ಷಗಾನಕ್ಕೆ ಹೆಚ್ಚಿನ ಒತ್ತನ್ನು ನೀಡುತ್ತೇನೆ ಇದು ನನ್ನ ಸಂಸ್ಕೃತಿ ಯಕ್ಷಗಾನ ನನ್ನ ಸಂಸ್ಕೃತಿ ನಾನು ಪಾಲಿಸುವ ಸಂಸ್ಕೃತಿ ಮತ್ತು ಯಾರೇ ಒಬ್ಬರು ಯಕ್ಷಗಾನವನ್ನು ಪ್ರದರ್ಶನ ಮಾಡುವಾಗ ಅವರು ಅದೇ ರೀತಿಯ ಆಯಾಮ ರೀತಿಯನ್ನು ಹೊಂದಿರುವ ಬಟ್ಟೆಗಳನ್ನೇ ಧರಿಸಬೇಕು ಎಂಬುವುದು ನನ್ನ ಪರಸ್ಪರ ಅಥವಾ ನನ್ನ ವೈಯುಕ್ತಿಕ ವಾದ ಇನ್ನು ನನ್ನ ಸಂಸ್ಕೃತಿಗೆ ನಿದ್ರಿ ನಿರ್ದಿಷ್ಟವಾದ ಕಲೆಗಳು ಕಾ ಅಥವಾ ಉಡುಗೆಗಳು ಇವೆ ಅಂದರೆ ನನ್ನ ಸಂಸ್ಕೃತಿಯ ಪ್ರಕಾರ ಹೆ ಗಂಡು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಗಂಡುಮಕ್ಕಳು ನೀ ಅಂದರೆ ಸ್ವಚ್ಛವಾಗಿ ಪಂಚೆ ಮತ್ತು ಶರ್ಟನ್ನು ಧರಿಸಬೇಕು ಅದಲ್ಲದೆ ಮದುವೆಯಾದ ಹೆಣ್ಣುಮಕ್ಕಳು ಕೈ ತುಂಬ ಬಳೆ ವ್ ಮುಡಿ ತುಂಬ ಹೂಗಳನ್ನು ಇಟ್ಟು ಸುಂದರವಾಗಿ ಸೀರೆಯನ್ನು ಉಡಬೇಕು ಎಂಬುದು ನನ್ನ ಸಂಪ್ರದಾಯ ಮತ್ತು ನಾನು ಚಿಕ್ಕಂದಿನಿಂದ ನೋಡಿ ಬಂದದ್ದು ಏನಂದರೆ ಎಲ್ಲ ಹೆಣ್ಣುಮಕ್ಕಳು ಕೂಡ ಅವರವರ ನೀತಿ ನಿಯಮಗಳನ್ನು ಪಾಲಿಸಬೇಕು ಮತ್ತು ಯಾವುದೇ ಒಂದು ದೇವರ ಕಾರ್ಯಕ್ರಮ ಆಗಿರುವಾಗ ಮುಟ್ಟಾದ ಹೆಣ್ಣುಮಕ್ಕಳು ಒಳಗೆ ಬರಬಾರ್ದು ಮತ್ತು ಮನೆಯನ್ನು ಸ್ವಚ್ಛವಾಗಿ ಇಡಬೇಕು ಮತ್ತು ಹೊರಗೆ ಆದ ಹೆಣ್ಣುಮಕ್ಕಳು ಮುಟ್ಟಾದ ಹೆಣ್ಣುಮಕ್ಕಳು ಮನೆಯಲ್ಲಿ ಇರುವ ಯಾವುದೇ ಒಂದು ಸಾಮಗ್ರಿಗಳನ್ನು ಮುಟ್ಟಿ ಅದನ್ನು ಅಶುಭಗೊಳಿಸಬಾರದು ಎನ್ನುವುದು ಹೌದು ಈಗಿನ ಕಾಲದಲ್ಲಿ ಅದೆಲ್ಲ ಸುಳ್ಳೆ ಆದರೆ ನಾವೆಲ್ಲರೂ ಅದನ್ನು ನಮ್ಮ ಹಿರಿಯರು ಅದನ್ನು ಪಾಲಿಸಿಕೊಂಡು ಬಂದ ಧರ್ಮವನ್ನು ನಾವು ಯಾವತ್ತೂ ಮರಿಬಾರದು ಎಂಬುವುದು ನನ್ನ ವಾದ ನನ್ನ ಸಂಸ್ಕೃತಿಕವ ನನ್ನ ಸಂಸ್ಕೃತಿಗೆ ನಿರ್ದಿಷ್ಟವಾಗಿರುವ ಕಲೆಗಳಿವೆ ಅಂದರೆ ನನ್ನ ಮನೇಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಅಲ್ಲಿ ನನ್ನ ಸಂಸ್ಕೃತಿಯನ್ನು ಉಳಿಸುವ ಕಾರ್ಯಕ್ರಮಗಳಿಗೆ ಮಾತ್ರ ಅವಕಾಶವಿರುತ್ತದೆ ಅದಲ್ಲದೆ ಬೇರೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅವಕಾಶವಿರುವುದಿಲ್ಲ ಮತ್ತು ನಾನು ನಾನೂ ಕೂಡ ನಮ್ಮ ಸಂಸ್ಕೃತಿಯನ್ನು ಪಾಲಿಸಿ ಬೇರೆಯವರಿಗೂ ಕೂಡ ನಮ್ಮ ಸಂಸ್ಕೃತಿಯನ್ನು ಪಾಲಿಸಲು ಉತ್ತೇಜಿಸುತ್ತೇನೆ ಇದು ನನಗೆ ತುಂಬ ಖುಷಿ ಕೊಡಿಯುವ ಸಂಗತಿ